ಹ್ಞೂ ಸ್ ನನಗೆ ಈಗ ಏನು ಬಂದೈತೆ ಪಾ ಅಂದ್ರೆ ನಿಮ್ಮ ಸಾಂಸ್ಕೃತಿಕ ಪರಂಪರೆನಾಗ ಕಾಪಾಡೋ ನಿಟ್ಟಿನಲ್ಲಿ ನಿಮ್ಮ ಸಲಹೆಗಳು ಏನಪ್ಪ ಅಂತ ಹೇಳಿ ಬಂದಾರೆ ರೀ ಹಿಂಗೆ ಒಂದು ಪ್ರಶ್ನೆ ಬಂದೈತೆ ಪಾ ಅಂದ್ರೆ ನಾನು ಇದಕ್ಕೆ ಏನು ಉತ್ರ ಕೊಡ್ತೇನೆ ಪಾ ಅಂದ್ರೆ ಇಲ್ಲಿ ನೋಡಿರಿ ಹೆಣ್ಣು ಕನ್ನಡದ ಕಣ್ಣು ಹ್ಞೂ ಭಾರತೀಯ ನಾರಿ ಊರಿಗೆಲ್ಲ ಮಾದರಿ ಹಿಂಗೆ ಹೆಣ್ಣು ಅಂದ್ರೆ ಒಂದು ಆದ್ಯಂತ ಅಂದ್ರೆ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಒಂದು ಗೌರವ ಅನ್ನೋದು ಒಂದು ಹೆಣ್ಣಿಗೆ ಕೊಟ್ಟಾರೆ ರೀ ಹೀಗಾಗಿ ನಾವು ಹೆಣ್ಣಿನ ವರ್ಣನೆ ಬರೇ ಒಂದು ಎರಡು ಮಾತೊಳ್ಗೆ ಮಾಡಕ್ಕೆ ಸಾಧ್ಯವೇ ಇಲ್ಲ ನೋಡಿರಿ ಪಾ ಹೇಳ್ತೇನೆ ನಿಮಗೆ ಒಂದು ಹೆಣ್ಣಿನ ವರ್ಣನೆ ಮಾಡ್ಬೇಕಂದ್ರೆ ಇಡೀ ಒಂದು ದಿನ ಆದರೂ ಕಮ್ಮಿ ಏನೂ ಆಗಲ್ಲ ನೋಡಿರಿ ಇನ್ನೊಂದು ಏನಪ್ಪ ಅಂದ್ರೆ ಇದು ಹ ಏನಪ್ಪ ಅಂದ್ರೆ ನಾವು ಹೆಣ್ಣು ಮಕ್ಳು ಈಗ ಈಗ ಎಲ್ಲ ನೀವು ನೋಡಿರ್ತೀರಿ ಫಾರಿನರ್ ಹೆಂಗ್ ಇಷ್ಟ್ ಇಷ್ಟ್ ಚಡ್ಡಿ ಅಂಗಿ ಹಾಕ್ಕೊಂಡ್ ಮಾಡಿರ್ತಾರೆ ಅಂಥವೆಲ್ಲ ನಾವು ಮಾಡ್ಬಾರ್ದ್ ಮಾಡಬೇಕಾದ್ರೆ ಎಷ್ಟು ಇರ್ಬೇಕು ಅಷ್ಟೇ ಇರ್ಬೇಕು ರೀ ಮಿತಿ ಮೀರಿ ನಾವು ಅಂಥದ್ದೆಲ್ಲ ಮಾಡಿದ್ರೆ ನಮಗೂ ಒಳ್ಳೆಯದಾಗಂಗಿಲ್ಲ ಮತ್ತು ನಮ್ಮ ಸಂಸ್ಕೃತಿಗೂ ಅದು ಒಳ್ಳೆಯ ಹೆಸರು ತರಂಗೆ ಕೊಡೋಂಗಿಲ್ಲ ಮತ್ತು ಶೋಭೆನೂ ತಂದುಕೊಡಂಗಿಲ್ಲ ಹೀಗಾಗಿ ನಾವು ಎಷ್ಟು ಇರ್ಬೇಕು ಅಷ್ಟು ಇರ್ಬೇಕು ರೀ ಆಮೇಲೆ ಬೇರೆ ಒಂದು ಇದಕ್ಕೆ ನಾವು ಹೊಂದ್ಕೋಬಾರ್ದ್ ರೀ ಬೇರೆ ಊರಿಂದ ಏನು ಜನ ಬಂದಿರ್ತಾರೆ ರೀ ಅವ್ರಿಗೆ ನಮ್ಮ ಉತ್ತರ ಕರ್ನಾಟಕ ಭಾಷೆನ ಕಲ್ಸ್ಕೊಟ್ಟು ಅವ್ರನ್ನ ನಮ್ಮ ಜೊತೆ ಜೋಡಿ ಮಾಡ್ಕೋಬೇಕು ರೀ ಹಿಂಗೆ ನಮ್ಮ ಸಾಂಸ್ಕೃತಿಕ ಪರಂಪರೆ ಏನಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಪ್ರ ಪರಂಪರೆ ಏನಪ್ಪ ಅಂದ್ರೆ ಬೆಳಿಗ್ಗೆ ಎದ್ದು ಜೋಳದ ರೊಟ್ಟಿ ಪಲ್ಯ ತಿನ್ನೋದೇ ನಮ್ಮ ಉತ್ರ ಕರ್ನಾಟಕದ ಪರಂಪರೆ ನೋಡಿರಿ ಪಾ ಬೆಳಿಗ್ಗೆ ನಾವು ನಾಷ್ಟಾ ಅಂತ ಅವಲಕ್ಕಿ ಉಪ್ಪಿಟ್ಟು ಏನೂ ಇಲ್ಲ ನೋಡಿರಿ ಗಡದ್ದಾಗ್ ಒಂದು ಎರಡು ರೊಟ್ಟಿ ಒಂದಿಷ್ಟ್ ಪಲ್ಯ ಮಾಡಿದರೆ ಆಯ್ತ್ ನೋಡಿರಿ ನಮ್ಮ ಅವ್ವ ಬೆಳಿಗ್ಗೆ ಎದ್ದು ಅದ್ನೇ ಮಾಡ್ತಾಳೆ ರೀ ನಾವು ಅದ್ನೇ ತಿನ್ಬೇಕು ಇಲ್ಲ ಬಡಿಸ್ಕೋತೇವ್ ರೀ ಈಗ ನೀವೆಲ್ಲ ನೋಡ್ಬೋದು ಅಲ್ಲಿ ಫಾರಿನ್ನಾಗ್ ಎಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ನೂಡೆಲ್ಸು ಪಾಸ್ತಾ ಪಿಜ್ಜಾ ಬರ್ಗರ್ ಏಯ್ ಛೇ ಛೇ ಛೇ ಛೇ ಅಂಥವೆಲ್ಲ ನಮ್ಮ ಅವ್ವ ಮಾಡ್ಕೊಡು ಅಂದ್ರೆ ಅಚ್ ಕಾಲ್ನಾಗಿದ್ದು ತೊಗೊತಾಳೆ ರೀ ಹೀಗಾಗಿ ನಾವು ಅಂಥವೆಲ್ಲ ಏನೂ ತಿನ್ನೊಂಗಿಲ್ಲ ರೀ ಬರೇ ಏನಿದ್ರೂ ಹಾಂ ಏನಪ್ಪ ಇದೇ ರೀ ಏನು ಮೇಲಿನ್ವ ತಿನಿಸ್ ರೀ ನಮ್ಮವು ಎಲ್ಲ ಬರೇ ಏನು ಅದು ಜೋಳದ ರೊಟ್ಟಿ ಅಂಥವ್ ಇಂಥವು ಇನ್ನು ಅದಕ್ಕೆ ಮೀರಿಯೂ ನಮ್ಮ ಅವ್ವ ಇದು ಶೇಂಗಾದ ಹಿಂಡಿ ಮಾಡ್ತಾಳೆ ರೀ ಆ ಹಿಂಡಿಯಂತೂ ಏನು ಗನ ಟೇಸ್ಟ್ ಇರ್ತೈತೆ ಪಾ ಅಂದ್ರೆ ಅಪ್ಪ ಅಲ್ಲಿ ನಾನು ಅದನ್ನು ಅದನ್ನು ತಿನ್ನಕ್ಕೆ ಕುಂತ್ರೆ ನಮ್ಮ ಅವ್ವ ಎರಡು ರೊಟ್ಟಿ ಏನು ನಾಲ್ಕು ರೊಟ್ಟಿ ಹಾಕಿದ್ರೂ ನಮ್ಗೆ ಗೊತ್ತಾಗಂಗಿಲ್ಲ ನೋಡಿರಿ ಅಷ್ಟು ಟೇಸ್ಟ್ ಅಂದ್ರೆ ಟೇಸ್ಟ್ ಇರ್ತೈತೆ ರೀ ಹೀಗಾಗಿ ನಾವು ಅದನ್ನೂ ತಿಂತೇನೆ ರೀ ಮತ್ತು ಇದನ್ನೂ ತಿಂತೇನೆ ಇನ್ನು ಏನಪ್ಪ ಅಂದರೆ ಸಾಂಸ್ಕೃತಿಕ ಹೆಣ್ಣು ಕನ್ನಡದ ಕಣ್ಣು ಹಾಗಾಗಿ ನಾವು ಅದಕ್ಕೆ ಇದಕ್ಕೆ ಹೊಂದ್ಕೊಳಕ್ಕೆ ಹೋಗ್ಬಾರ್ದ್ ರೀ ಏನೇ ಇದ್ದರೂ ನಮ್ದಕ್ಕೆ ನಾವು ಹೊಂದ್ಕೋಬೇಕು ರೀ ಹಾಗಾಗಿ ನಾವು ಎಂಥವ ಅರ್ವಿ ಹಾಕ್ಕೋಬೇಕು ಪಾ ಅಂದ್ರೆ ನೆಟ್ಟಗೆ ಮೈ ತುಂಬ ಅರ್ವಿ ಹಾಕ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ತಲೆ ತುಂಬ ಹೂ ಮುಡ್ಕೊಂಡು ಹಣೆ ತುಂಬ ಕುಂಕುಮ ಹಚ್ಕೊಂಡು ಗಲ್ಲಕ್ಕೊಂದಿಷ್ಟ್ ಅರಿಶ್ಣ ಹಚ್ಕೊಂಡು ಮುತ್ತೈದೆ ಹಂಗೆ ತಾಳಿ ಹಾಕ್ಕೊಂಡ್ರೆ ಅದು ಒಂದು ಭಾಳ ಚೆಂದ ಅನ್ಸ್ತೈತೆ ರೀ ಅವಾಗ ನಾವು ಇದು ಯಾವ ಹೀರೋಯಣಿಗಂತೂ ಏನೂ ಕಮ್ಮಿ ಅನ್ಸಂಗಿಲ್ಲ ರೀ ಪಾ ಇನ್ನು ನಮ್ಮ ಪರಂಪರೆ ಸಾಂಸ್ಕೃತಿಕ ಪರಂಪರೆ ಏನಪ್ಪ ಅಂದ್ರೆ ಅದೂ ಅಷ್ಟೇ ರೀ ಇನ್ನು ತಿನ್ನೋದ್ರಾಗಂತೂ ನಿಮಗೆಲ್ಲ ಗೊತ್ತೈತೆ ರೀ ಜೋಳದ ರೊಟ್ಟಿ ಎರಡು ಥರದ ಪಲ್ಯ ಅನ್ನ ಮೊಸರು ಜೋಳದ ಹಿಂಡಿ ಗುರೆಳ್ಳು ಹಿಂಡಿ ಆಮೇಲೆ ಮೊಸರು ಅನ್ನ ಸಾರು ಟಮಾಟಿ ಸಾರು ಅಂತೂ ಗಿಚ್ ಮಾಡ್ತಾಳೆ ಬೆ ಅವ್ವ ನಮ್ಮ ಅವ್ವ ಆಮೇಲೆ ಮತ್ತು ಅನ್ನ ಸಾರು ಒಂದು ಲೋಟ ಮಜ್ಗೆ ಒಂದಿಷ್ಟ್ ನೀರು ಹಾಕ್ಕೊಂಡು ತಿಂದರೆ ಮಧ್ಯಾಹ್ನ ಆಹಾ ದೇವರೆ ಏನು ಅಂತೀರ ಪಾ ಅದ್ರ ಟೇಸ್ಟ ಟೇಸ್ಟೇ ಬೇರೆ ರೀ ಆಮೇಲೆ ಜುಣುಕ ಅಂತ ಹೇಳಿಯೂ ಮಾಡ್ತಾರೆ ರೀ ನಮ್ಮ ಕಡೆ ಆ ಜುಣುಕ ಎಲ್ಲ ತಿನ್ಕೊಂತಿದ್ರೆ ನಮ್ಮ ಸಂಸ್ಕೃತಿ ಪರಂಪರೆನ ನಾವು ಉಳಿಸ್ತೇವ್ ರೀ ಅದನ್ನು ಬಿಟ್ಟು ನಾವು ಈಗ ಈಗ ಏನು ಮಾಡುತ್ತೀವ್ ಪಾ ಅಂದ್ರೆ ರೋಡ್ ಬಿ ಹಾದಿ ಬೀದ್ಯಾಗೆ ಸಿಕ್ತೈತೆ ಅಲ್ಲ ರೀ ಪ ಹೊಲಸು ಎಗ್ರೈಸು ಹೊಲಸು ಅನ್ನಕ್ಕೆ ಬರಂಗಿಲ್ಲ ರೀ ಅವು ಅನಿವಾರ್ಯಕ್ಕೆ ನಾವೂ ತಿಂತೇವೆ ಯಾಕಂದ್ರೆ ಮನೆಯಾಗ ಒಂದು ಒಂದು ಕಷ್ಟ ಸಮಯದಾಗ ಅದೇ ಒಂದು ನಮಗ್ ಹತ್ತು ರೂಪಾಯಿ ಎಗ್ರೈಸೆ ನಮಗೆ ಆಸರೆ ಆಗ್ತೈತೆ ರೀ ಅದು ತಿಂತೇವೆ ರೀ ಇನ್ನು ಅದನ್ನು ಬಿಟ್ಟು ನಮ್ಮ ಅವ್ವ ಮನ್ಯಾಗೆ ಅಡ್ಗೆ ಮಾಡಕ್ಕೆ ಬೇಸ್ರ ಆಗೈತೆ ಅಂದಾಗೂ ಕುಕ್ಕರ್ನಾಗ ಒಂದಿಷ್ಟ್ ಅನ್ನ ಸಾರು ಕುದಿಸಿ ಹಾಕ್ತಾಳೆ ನಮ್ಮ ಅವ್ವ ಅದಂತೂ ಗನ ಟೇಸ್ಟ್ ಇರ್ತೈತೆ ರೀ ಅದೆಲ್ಲ ಆದ ಮೇಲೆ ಒಂದಿಷ್ಟ್ ಖಾರದ ಚಟ್ನಿ ಮಾಡ್ತಾರೆ ನೋಡಿರಿ ಕೆಂಪು ಚಟ್ನಿ ಅದಂತೂ ಅವ್ವ ಬೇಡ ಅದು ಆಮೇಲೆ ನಿಮ್ಮ ಧಾರ್ವಾಡನಾಗ್ ಇನ್ನೊಂದು ಏನಪ್ಪ ಅಂದ್ರೆ ತುಪ್ಪದ ಅವಲಕ್ಕಿ ರೀ ಎಲ್ಲಿ ಕ್ಯಾಂಟೀನಂತ ಒಂದು ಹೊಟೆಲ್ ಐತೆ ರೀ ಆ ಹೊಟೆಲ್ನಾಗ ತುಪ್ಪದ ಅವಲಕ್ಕಿ ಮತ್ತು ಮಿರ್ಚಿ ಬಜ್ಜಿ ಮತ್ತು ಜೋಳದ ವಡೆ ಏನು ಫೇಮಸ್ ರೀ ಪಾ ವಲ್ಲೆ ನಾನು ಅದು ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತೆ ರೀ ಆಮೇಲೆ ನಮ್ಮ ಧಾರ್ವಾಡನಾಗೆ ಅತ್ತ ಎಲ್ಲ ಕಡೆ ಈ ಒಂದು ಖಾನಾವಳಿಗಳೂ ಬಂದು ಬಿಟ್ಟಿವ್ ರೀ ಆ ಖಾನಾವಳ್ಯಾಗೆ ಸಿಗ್ತೈತೆ ನೋಡಿರಿ ಊಟ ಅದು ಭಾಳ ಚೊಲೋ ಇರ್ತೈತೆ ಕರೆ ರೀ ಆದ್ರೆ ಅವ್ರು ಏನು ಅಂದ್ರೆ ಸೋಡಾ ಸೋಡಾ ಹಾಕ್ಬಿಟ್ಟಿರ್ತಾರೆ ರೀ ಹಂಗಾಗಿ ನಮ್ಗೆ ಅದು ಹೊಟ್ಯಾಗೆ ಜೀರ್ಣ ಆಗಂಗಿಲ್ಲ ರೀ ಅದು ಹಾಗಾಗಿ ನಾವು ಹೊರಗಿಂದು ತಿನ್ನೋದು ಭಾಳ ಏನು ಭಾಳ ಕಮ್ಮಿನೇ ಮಾಡ್ಬೇಕು ರೀ ಆದರೂ ಒಂದು ಕಡೆ ಏನು ಅನಿಸ್ತೈತ್ ಪಾ ಅಂದ್ರೆ ಮನ್ಯಾಗೆ ಇಷ್ಟೆಲ್ಲ ಮಾಡ್ತೇವೆ ಮಕ್ಳು ತಿನ್ನಲಿಲ್ಲ ಅಂತ ತಿಳ್ಕೋರಿ ನೀವು ಭಾಳ ಸಿಟ್ಟು ಬರ್ತೈತೆ ರೀ ಮಕ್ಕಳು ತಿನ್ಬೇಕು ನೋಡಿರಿ ಪ ನಾವು ಮಾಡಿದಕ್ಕೂ ಯಾವಾಗ ಸಾರ್ಥಕ ಅನಿಸ್ತೈತೆ ಅಂದ್ರೆ ಮನೆನವ್ರ್ ಎಲ್ಲರೂ ಅದನ್ನು ಇಷ್ಟಪಟ್ಟು ಭಾಳ ಅಂದ್ರೆ ಭಾಳ ಚೊಲೋ ಐತೆ ಅಂತ ಹೇಳಿ ತಿಂತಾರಲ್ಲ ರೀ ಅವಾಗ ನಮ್ಗೆ ಆಗೋ ಖುಷಿ ಯಾವತ್ತೂ ಆಗಂಗಿಲ್ಲ ನೋಡಿರಿ ಪ ನಾನು ಅಂತೂ ಮನ್ಯಾಗೆ ಅಡ್ಗೆ ಮಾಡ್ದ್ನಂದ್ರೆ ಎಲ್ಲರೂ ತಿಂತಾರೆ ಕರೆ ರೀ ಆದರೆ ತಿಂದ ಮೇಲೂ ಏನಾರ ಅಂದ್ರೆ ಅಂದ್ರೆ ಸಿಟ್ಟು ಭಾಳ ಬರ್ತೈತೆ ರೀ ಹಿಂಗೆ ನಮ್ಮ ಸಾಂಸ್ಕೃತಿಕ ಪರಂಪರೆ ಅನ್ನೋದ್ರ್ ಕಾಪಾಡ್ಬೇಕು ರೀ ನಾವು ಯಾಕೆ ಹೇಳಿ ರೀ ಬೇರೆ ಊರಿಂದ ಮೊನ್ಯೆ ಮೊನ್ಯೆ ಎಲ್ಲರೂ ಬರ್ತಾರೆ ರೀ ಜರಾ ಅವ್ರು ಏನು ನಮ್ಮ ಧಾರ್ವಾಡ್ದೊಂದು ಇದು ನೋಡ್ಬೇಕು ಅಂತ ಹೇಳಿ ಬರ್ತಾರೆ ಕರೆ ರೀ ಆದರೆ ಅವ್ರು ಬಂದ ತಕ್ಷಣ ನಾವೂ ಅವ್ರ ಜೊತೆ ಇಂಗ್ಲೀಷ್ ಮಾತಾಡಕ್ಕೆ ನಿಂದಿರ್ತೇವೆ ರೀ ಈಗ ಅವ್ರು ತಮಿಳ್ ನಾಡಿಂದ ಬಂದರು ಅಂತ ತಿಳ್ಕೊಳ್ಳಿ ನಾವೂ ಅವ್ರ ಜೊತೆ ತಮಿಳ್ ನಾಡು ತಮಿಳು ಕಲ್ಯಕ್ಕೆ ಹೋಕ್ತೇವ್ ರೀ ನಾವು ಹಂಗೆ ಮಾಡ್ಬಾರ್ದ್ ರೀ ಅವ್ರು ಬಂದಿರ್ತಾರೆ ಇಲ್ಲಿ ನಮ್ಮ ಊರಿಗೆ ಅದಕ್ಕೆ ಅವ್ರಿಗೆ ನಾವು ವಾಪಸ್ಸು ಹೆಂಗೆ ಕಳಿಸ್ಬೇಕು ಹೇಳ್ ರೀ ನಮ್ಮ ಊರಿಂದ ಭಾಷೆ ಕಲಿಸಿ ಮತ್ತು ಅವ್ರ್ಗೆ ವಾಪಸ್ಸು ಏನಾರ ಗಿಫ್ಟ್ ಕೊಡ್ಬೇಕು ಅಂದ್ರೆ ನಮ್ಮ ಧಾರ್ವಾಡದ ಫೇಮಸ್ ಇಳಕಲ್ ಸೀರೆ ಅರಿಶ್ಣ ಕುಂಕುಮ ಹೂ ಕೊಟ್ಟು ತಾಟ್ನಾಗ್ ಇಟ್ಟು ಕೊಟ್ರ ಅವ್ರಿಗೂ ಭಾಳ ಖುಷಿ ಅನಿಸ್ತೈತ್ ನಮಗೂ ಭಾಳ ಖುಷಿ ಅನಿಸ್ತತಿ ಮತ್ತು ನಮ್ಮ ಸಾಂಸ್ಕೃತಿಕ ಪರಂಪರೆನ ಉಳಿಸ್ದಂಗು ಆಗ್ತೈತೆ ರೀ ಹೀಗಾಗಿ ನಾವು ಆ ಮೂಲಕ ಅವ್ರಿಗೆ ವಾಪಸ್ಸು ಏನಾರ ಕೊಡೋದಿದ್ರೆ ಅದು ಕೊಡ್ಬೇಕಂತ ನಾನು ಹೇಳ್ತೇನೆ ರೀ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಮತ್ತು ಇದು ನಾವು ಇನ್ನೇನು ಸಾಂಸ್ಕೃತಿಕ ಹಂಗೇ ಹಿಂಗೇ ಅಂದ್ ಮಾತಾಡ್ಕೊಂಡ್ ಕುಂತ್ರೆ ಭಾಳ ಐತೆ ರೀ ನಮ್ಮ ಸಂಸ್ಕೃತಿನ ಉಳಿಸೋದು ಈಗ ನಮ್ಮ ಕನ್ನಡ ರಾಜ್ಯೋತ್ಸವದ ದಿನ ಒಂದೇ ಒಂದಾಗಿ ನಾವು ಕನ್ನಡ ಮಾತಾಡೋದಲ್ಲ ರೀ ಪ್ರತಿಯೊಂದು ದಿನ ನಮ್ಮ ಭಾರ್ತೀಯರಿಗಾಗ್ಲಿ ಎಲ್ಲ ನಮ್ಮ ಕರ್ನಾಟಕದವ್ರು ಕರ್ನಾಟಕ ರಾಜ್ಯೋತ್ಸವ ಪ್ರತಿಯೊಂದು ದಿನ ಆಗ್ಬೇಕು ರೀ ಪಾ ಹಿಂಗೆ ನಾವು ಕನ್ನಡ ಸಾಂಸ್ಕೃತಿಕ ಪರಂಪರೆಯನ್ನು ಉಡ್ ಉಳ್ಸ್ಬೇಕು ರೀ ಇನ್ನೊಂದು ಏನಪ್ಪ ಅಂದರೆ ಈಗ ಬೇರೆ ಪಾಕಿಸ್ತಾನಿಂದ ಬಂದ್ರು ಅಂತ ತಿಳ್ಕೊಳ್ಳಿ ನಾವು ಅವ್ರಿಗೆ ಒಂದು ಮುಸ್ಲಿಮ್ ಭಾಷೆನಾಗ್ ಮಾತಾಡೋ ಬದಲು ಕನ್ನಡ ಭಾಷೆ ಕಲಿಸಿ ಅವ್ರಿಗೆ ವಾಪಸ್ಸು ಅವ್ರ ಊರಿಗೆ ಕಳಿಸ್ಬೇಕ್ ರೀ ಅವ್ರು ವಾಪಸ್ಸು ಊರಿಗೆ ಹೋಗೆಂದಲು ನಮ್ಮ ನೆನೆಸ್ಬೇಕು ರೀ ಅವ್ರು ಅಂಥ ಒಂದು ಇದನ್ನು ನಾವು ಅವ್ರಿಗೆ ರೂಪಿಸ್ ಕೊಡ್ಬೇಕು ರೀ ಇಷ್ಟೆಲ್ಲ ಆದ ಮೇಲೆ ಏನಪ್ಪ ಈಕೆ ಇದನ್ನ ಹೇಳ್ಕೊಂತ ಕೂತಾಳೆ ಅಂತ ನೀವೆಲ್ಲ ಅಂದ್ಕೊಳಾತೀರ್ ಏನು ಇಷ್ಟೇ ನೋಡಿರಿ ಮತ್ತು ಇದಕ್ಕೆ ಎಲ್ಲದ್ಕೂ ಮೀರಿ ಇನ್ನೊಂದು ಏನಪ್ಪ ಅಂದ್ರೆ ಸಾಂಸ್ಕೃತಿಕ ಒಂದು ಪರಂಪರೆಯನ್ನು ನಾವು ಈಗ ಉಳ್ಸಿರೆ ಮುಂದೆ ನಮ್ಮ ಮಕ್ಳಿಗಾಗ್ಲಿ ನಮ್ಮ ಮುಂದಿನ ಪೀಳ್ಗಿಗೆ ಭಾಳ ಇದು ಆಕ್ತೈತೆ ರೀ ಇಲ್ಲ ಮುಂದೆ ಇವೆಲ್ಲ ಏನೇನು ಮಾಡ್ಯಾತವಲ್ಲ ರೀ ಈ ಸೀರೆ ಬಳೆ ಹೂವು ಎಲ್ಲ ಮುಂದೆ ಅವ್ರು ಇತಿಹಾಸ್ದಾಗೆ ಬರೋ ಹಂಗ್ ಆಕ್ತತ್ ರೀ ಬುಕ್ಕುನಾಗ್ ಅದಕ್ಕೆ ಹಂಗೆ ಬರ್ಲಾರ್ದಂಗೆ ಅವ್ರು ನೇರವಾಗಿ ಇದನ್ನೆಲ್ಲ ನೋಡಲಿ ಅನ್ನೋದೇ ನಮ್ಮ ಆಸೆ ರೀ ಪ ಹೀಗಾಗಿ ಅವರೆಲ್ಲ ಇದನ್ನ ನೇರ್ವಾಗಿ ನೋಡೋ ಮಟ್ಟಾರೂ ಇವೆಲ್ಲ ಉಳಿಯಲಿ ಅನ್ನೋದೇ ನಮ್ಮ ಆಸೆ ರೀ ಇದನ್ನು ಬಿಟ್ಟರೆ ಮತ್ತೆ ಇನ್ನು ಏನೂ ಇಲ್ಲ ನೋಡಿರಿ ಇಷ್ಟೇ ರೀ ಪಾ ಸಾಂಸ್ಕೃತಿಕ ಉಳ್ಸೋದು ಅಂದ್ರೆ ಮತ್ತು ಇನ್ನೂ ಇದಕ್ಕೂ ಮೀರಿ ನಮ್ಮ ಕೈಯಿಂದ ಏನೇನು ಆಕ್ತೈತಿ ಅದ್ನ ಎಲ್ಲನೂ ನಾವು ಸಾಧ್ಯ ಮಾಡಬೇಕು ರೀ ಮಾಡಲಿಲ್ಲ ಅಂದ್ರೂ ನಮ್ಮ ನಮ್ಮ ಕೈಯಲ್ಲಿ ಎಷ್ಟು ಆಕ್ತೈತೋ ಅಷ್ಟು ಪರಂಪರೆನ ಉಳ್ಸುವಂಥ ಕೆಲಸ ನಾವು ಮಾಡಕ್ಕೇ ಬೇಕು ರೀ ಮಾಡ್ಲಿಲ್ಲ ಅಂದರೆ ನಮಗೂ ಒಳ್ಳೇದು ಆಗೋಂಗಿಲ್ಲ ನಮ್ಮ ಮುಂದಿನ ಪೀಳಿಗೆಗೂ ಒಳ್ಳೇದು ಆಗೋಂಗಿಲ್ಲ ಹೆಣ್ಣು ಅಂದ ಮೇಲೆ ಹೆಣ್ಣು ಥರನೇ ಇರ್ಬೇಕು ರೀ ಅದನ್ನು ಬಿಟ್ಟು ನಾವು ಈಗೀಗ ಹಾಕ್ಕೊಳ್ಳುತ್ತೇವ್ ರೀ ಪಾ ಜೀನ್ಸು ಅದು ಇದು ಅಂತ ಹೇಳಿ ಇವನ್ನೆಲ್ಲ ಬಿಟ್ಟು ನಾವು ಮತ್ತೆ ನಮ್ಮ ಹಳೆಯ ಮೊದ್ಲ್ ಅಜ್ಜಿಗಳು ಮನ್ಯಾಗೆ ಇದ್ರೂ ನಮ್ಮ ಅವ್ಗಳು ಮನ್ಯಾಗಿದ್ರೂ ಸೀರೆ ಉಟ್ಕೊಂಡೇ ಭಾಂಡೆ ತಿಕ್ಕೋ ಕೆಲಸ ಮಾಡ್ತಿದ್ರ್ ರೀ ಆದ್ರೆ ಈಗ ನಾವು ಮನೆಗಿದ್ರ ಚೂಡಿದಾರ ಹೊರಗೆ ಹೋದ್ರೆ ಒಂದು ಮನೆಗಿದ್ರ ನೈಟ್ ಪ್ಯಾಂಟ್ಸ್ ಹೀಗೆಲ್ಲ ಒಟ್ಟು ಮಾಡಕ್ಕೆ ಹೋಗ್ಬಾರ್ದು ರೀ ಮಾಡಕ್ಕೆ ಹೋಗ್ಬಾರ್ದ್ ರೀ ನಮ್ಗೆ ಎಲ್ಲಿದ್ರೂ ಒಂದೇ ಥರ ಇರಬೇಕು ಅಂದ್ರೆ ಒಂದೇ ಥರ ಅಂದರೆ ಸೀರೆನ ಉಟ್ಕೋಬೇಕು ಅನ್ನೋದು ನನ್ನ ಒಪೀನಿಯನ್ನು ಅಭಿಪ್ರಾಯ ಅಂತ ಹೇಳಿ ನಾನು ಮುಗಿಸ್ತೇನ್ ರೀ